ಡಾಕ್ಟ್ರ ಮಾತಾಡೋದಾ ಹಲೋ ಡಾಕ್ಟ್ರ್ ಏನು ರೀ

ಹಾಂ ನಾವು ಇಲ್ಲಿ ಸ್ವಲ್ಪ ನೆಗಡಿ ಹಿಂಗೆಲ್ಲ ಆಗಿತ್ತು ರೀ ಹಾಂ ನಾವು ಇಲ್ಲೇ ಕೊಪ್ಪಳದಿಂದ ಮಾತಾಡೋದು ಹಾಂ ನೆಗಡಿ ಆಗಿತ್ತು ರೀ ಹಾಂ ಎರಡು ಮೂರು ದಿವ್ಸ ಆಯ್ತು ರೀ ನೆಗಡಿ ಆಗಿ ಹ್ಞೂ ರೀ ಗಂಟ್ಲು ಕೆರಿತಿತ್ತು ಸ್ವಲ್ಪ ಕೆಮ್ಮುನೂ ಐತ್ರಿ

ಹಾಂ ಏನಿಲ್ಲ ಅದು ಇದು ಕರೋನಾ ಅದು ಇದು ಅಂತಾರಲ್ಲ ಅದಕ್ಕೆ ಹೆದರಿಕೆ ಆಗ್ತದೆ

ಈಗ ಮೆಡಿಸನ್ ಎಷ್ಟು ದಿವ್ಸಕ್ ತಗೋಬೇಕು ರೀ ಮತ್ತೇನು ಇಲ್ಲ ರೀ ಅದೇ ಸ್ವಲ್ಪ ಹಂಗ ಮೈ ಬಿಸಿ ಆಗೋದು ಹಿಂಗೆಲ್ಲ ಆಗ್ತೈತೆ ರೀ ನೆಗಡಿ ಕೆಮ್ಮು